ಅಡಿಗೆಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳು ಎಲ್ ಪಿ ಜಿ ಗ್ಯಾಸನ್ನು ಅಡುಗೆ ಮಾಡಲು ಉಪಯೋಗಿಸುತ್ತಾರೆ ಅದಕ್ಕೆ ಸುರಕ್ಷತಾ ಮುಂಜಾಗ್ರತೆಯ ಕ್ರಮಗಳನ್ನು ಏನು ತಗೋಬೇಕು ಅಂತ ನಾನಿಲ್ಲಿ ಹೇಳ್ತೀನಿ ಮೊದಲನೆಯದಾಗಿ ಅಡಿಗೆ ಗ್ಯಾಸ್ ಕಟ್ಟೆ ಇರುತ್ತಲ್ಲ ಅದರಲ್ಲಿ ಗ್ಯಾಸ್ ಇಟ್ಟಿರ್ತೀವಿ ಆ ಗ್ಯಾಸಿನ ಹಿಂದುಗಡೆ ಇರುವ ಕಿಟಕಿಯನ್ನು ನಾವು ಓಪನ್ ಮಾಡಬೇಕು ಮತ್ತು ಅಲ್ಲೇ ಮೇಲುಗಡೆ ಈವಾಗ ಎಲ್ಲರೂ ಫ್ಯಾನನ್ನು ಫಿಕ್ಸ್ ಮಾಡಿರ್ತಾರೆ ಸೊ ಅದು ಫ್ಯಾನ್ ಆನ್ ಮಾಡಬೇಕು ಆವಾಗ ಏನಿದ್ದರೆ ಗ್ಯಾಸ್ ರಾತ್ರಿ ಗ್ಯಾಸ್ ಏನಾದರೂ ಹೋಗ್ತಾಯಿದ್ರೆ ಅದು ಹೊರಗಡೆ ಹೋಗ್ತಾಯಿದ್ರೆ ಗ್ಯಾಸ್ ಸಿಲಿಂಡರ್ನಿಂದ ಅದು ಆ ಗಾಳಿಯ ಮುಖಾಂತರ ಪೂರಾ ಹೊರಗಡೆ ಹೋಗುತ್ತೆ ಸೊ ಇದ್ರಿಂದ ಒಂದು ಗ್ಯಾಸ್ನಿಂದ ಆಗು ಗ್ಯಾಸ್ ಸಿಲಿಂಡರಿಂದ ಆಗುವಂಥ ದುರಂತವನ್ನು ನಾವು ತಡಿಬಹುದು ಎರಡನೆಯದಾಗಿ ಗ್ಯಾಸ್ ಸಿಲಿಂಡರ್ನ ರೆಗ್ಯುಲೇಟರ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಕೂಡಿಸಿಬಿಟ್ಟು ಅದನ್ನು ನಾವು ಗ್ಯಾಸ್ ಆನ್ ಮಾಡಿ ಅಲ್ಲಿ ನೋಡಬೇಕು ವಾಸನೆಯನ್ನು ನೋಡಬೇಕು ಗ್ಯಾಸ್ ವಾಸನೆ ಬರ್ತಿದೆಯಾ ಇಲ್ಲ ಅಂತ ಹೇಳಿ ಗ್ಯಾಸ್ ವಾಸನೆ ಬರ್ತಾ ಇತ್ತಂತಂದರೆ ಅಂದರೆ ನಮ್ಮದು ಗ್ಯಾಸ್ ಎಲ್ಲೋ ಲೀಕ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕು ಇನ್ ಕೇಸ್ ಗ್ಯಾಸ್ ವಾಸನೆ ಬರ್ತಾ ಇರಲಿಲ್ಲ ಅಂತಂತಂದರೆ ಅಲ್ಲಿ ಯಾವುದೇ ಸಿಲಿಂಡರೂ ಯಾವುದೇ ಗ್ಯಾಸು ಹೊರಗಡೆ ಹೋಗ್ತಾಯಿಲ್ಲ ಎಲ್ಲ ಸರಿಯಾಗಿದೆ ನಾವು ಅಡಿಗೆ ಮಾಡ್ಬೋದು ಗ್ಯಾಸ್ ಹಚ್ಬೋದು ಅಂತೇಳಿ ಅನ್ಕೋಬೋದು ಈವಾಗ ಮೂರನೆಯದಾಗಿ ಈ ಗ್ಯಾಸ್ ಆನ್ ಮಾಡು ಹಚ್ಚುದ್ರಕ್ಕಿಂತ ಮುಂಚೆ ಈ ಬೆಂಕಿಕಡ್ಡಿಯಿಂದ ಕಡ್ಡಿಯನ್ನು ಕೊರೆದು ಬಿಟ್ಟು ಗ್ಯಾಸ್ ಸುತ್ತಾರ್ಲೆನೆ ಹೀಗೆ ಕೈಯಾಡಿಸಿ ನೋಡಿದಾಗ ಏನಾದರೂ ಗ್ಯಾಸ್ ಎಲ್ಲಾದರೂ ಹೊರಗಡೆ ಹೋಗ್ತಾ ಇತ್ತು ಸೋರಿಕೆ ಆಗ್ತಾ ಇತ್ತು ಅಂತಂದರೆ ಒಂದು ಬೆಂಕಿಯ ಕಿನ್ ಕಿಂಡಿ ಓ ಓಪನ್ ಆಗುತ್ತೆ ಬರುತ್ತೆ ಹೊರಗಡೆ ಬೆಂಕಿ ಕಿಡಿ ಹಾರುತ್ತೆ ಹೊರಗಡೆ ಸೊ ಅದರಿಂದಲೂ ನಮಗೆ ಗೊತ್ತಾಗುತ್ತೆ ಗ್ಯಾಸ್ ಸೋರಿಕೆ ಇಲ್ಲಿ ಆಗ್ತಾಯಿದೆ ಅಂತ ಹೇಳಿ ಆವಾಗ ನಾವು ತಕ್ಷಣ ಗ್ಯಾಸನ್ನು ಹಚ್ಚಬಾರದು ಬದಲು ಗ್ಯಾಸ್ ರಿಪೇರಿ ಮಾಡೋವ್ನನ್ನ ಕರೆಸಬೇಕು ಕರೆಸಿಬಿಟ್ಟು ಎಲ್ಲಿ ನಮ್ಮದು ಗ್ಯಾಸ ಸೋರಿಕೆ ಆಗ್ತಾಯಿದೆ ಅಂತ ಅವರಿಗೆ ಹೇಳಿ ಅಲ್ಲಿನ ಎಲ್ಲ ಏನು ಸಾಮಗ್ರಿಗಳಿರುತ್ತಲ್ಲ ಗ್ಯಾಸ್ ರಿಪೇರಿ ಮಾಡುವಂಥ ಸಾಮಗ್ರಿಗಳನ್ನು ಬದಲಾಯಿಸಿ ಕೊಟ್ಟಾಗ ನಾವದನ್ನು ಉಪಯೋಗಿಸಬಹುದು ಇದು ಒಂದು ಈ ಒಂದು ಮುಂಜಾಗ್ರತೆಯ ಕ್ರಮಗಳು ಗ್ಯಾಸನ್ನು ನಾವು ಮುಂಚೆ ಹಚ್ಚುದ್ರಕ್ಕಿಂತ ಮುಂಚೆ ಎಲ್ಲವನ್ನು ನೋಡಿಕೊಂಡು ನಾವು ಅಡಿಗೆ ಮಾಡಲು ಗ್ಯಾಸನ್ನು ಉಪಯೋಗಿಸುವುದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಆಮೇಲೆ ಇನ್ನೂ ಒಂದೇನಂದ್ರೆ ನಾವು ಗ್ಯಾಸನ್ನು ಫುಲ್ ಚಾಲೂ ಮಾಡಿ ಕಡ್ಡಿ ಪಟ್ಕಿಲೇ ಗ್ಯಾಸನ್ನು ಹಚ್ಚಬಾರದು ನಾವು ಮೊದಲೇ ಗ್ಯಾಸನ್ನು ಹಿಡಿದು ಸ್ವಲ್ಪ ಸಣ್ಣಗೆ ಮಾಡಿಕೊಂಡು ಆಮೇಲೆ ಲೈಟರಿಂದಾನೋ ಅಥವಾ ಕಡ್ಡಿಪಟ್ಟಿಯಿಂದ ಹಚ್ಚಿದ್ರಿಂದ ಒಂದು ನಮಗೆ ಆಗುವ ಅನಾಹುತವೂ ತಪ್ಪುತ್ತೆ ಇಲ್ಲ ಅಂದರೆ ನಾವೇನಾದರೂ ಗ್ಯಾಸನ್ನು ಜೋರಾಗಿ ತಿರುಗಿಸಿ ನಾವು ಲೈಟರಿಂದ ಹಚ್ಚಿದರೆ ಅದು ಭಗ್ಗ್ ಅಂತ ಹೇಳಿ ಬೆಂಕಿ ಸಿಡಿಯುವ ಇದನ್ನು ಇರುತ್ತೆ ಸಿಡಿಬಹುದು ಅದಕ್ಕೋಸ್ಕರ ನಾವು ಯಾವಾಗಲೂ ಮುಂಜಾಗ್ರತೆಯ ಕ್ರಮಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅಡಿಗೆ ಮಾಡಬೇಕಂತ ನಾನು ಇಲ್ಲಿ ಹೇಳಲು ಇಚ್ಛಿಸುತ್ತೇನೆ